ಇಂದು ನಮ್ಮ ಗ್ರಾಮದಲ್ಲಿ ಎಲ್ಲ ಜನಸಾಮಾನ್ಯರು ಪ್ರವಾಸೋದ್ಯಮ ಹೋಗಬೇಕಾದರೆ ಅವರನ್ನು ಹೇಗೆ ಪ್ರೋತ್ಸಾಹಿಸಬೇಕೆಂದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿರುತ್ತಾರೆ ಮೊದಲು ತನ್ನ ಮಕ್ಕಳಿಗೆ ಅರಿವು ಮೂಡಿಸಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಎಸ್ ಎಲ್ ಸಿ ಪಿ ಯು ಸಿ ಡಿಗರಿ ಹಾಗೂ ಇನ್ನಿತರ ಪದವಿಗಳನ್ನು ಮುಗಿಸಿಕೊಂಡು ಮನೆಯಲ್ಲಿರುತ್ತಾರೆ ಆದರೆ ಅವರ ಅಪ್ಪ ಅಮ್ಮ ಬಂದು ಯಾವುದೇ ಶಿಕ್ಷಣದ ಬಗ್ಗೆ ಯಾವುದೇ ರೀತಿಯ ಅರಿವಿರುವುದಿಲ್ಲ ಮೊದಲು ಆ ಮಕ್ಕಳಿಗೆ ಅರಿವನ್ನು ಮೂಡಿಸಿ ತದನಂತರ ಅವರ ಮುಖಾಂತರ ಅವರ ಮನೆಯಲ್ಲಿರೋ ತಂದೆ ತಾಯಿ ಅಣ್ಣ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮಗೆ ಅವರ ಮುಖಾಂತರ ಅರಿವು ಮೂಡಿಸಿದ್ದಾರೆ ಪ್ರತಿಯೊಬ್ಬ ಜನಸಾಮಾನ್ಯರು ಹಲವಾರು ಕಡೆ ಪ್ರವಾಸೋದ್ಯಮ ಮೇಲೆ ಬಂದರೆ ಅವರೂ ಕೂಡ ಈ ಸಮಾಜದಲ್ಲಿ ಏನೆಲ್ಲ ಆಗುತ್ತಿದೆ ಹಾಗು ಹಲವಾರು ದೇವಸ್ಥಾನಗಳು ಎಕ್ಸಾಂಪಲ್ ಕಾಶಿ ಬದ್ರಿನಾಥ ಕೇದಾರನಾಥ ಧರ್ಮಸ್ಥಳ ಕೋಟಿಲಿಂಗೇಶ್ವರ ದೊಡ್ಡ ತಿರುಪತಿ ಚಿಕ್ಕ ತಿರುಪತಿ ಹಂಪಿ ಪಟ್ಟದಕಲ್ಲು ಬಾದಾಮಿ ಐಹೊಳೆ ಹಲವಾರು ಇತಿಹಾಸದಲ್ಲಿ ಬರುವ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳನ್ನು ಅವರು ನೋಡುಬೋದು ಅದರಿಂದ ಅವರಿಗೆ ತುಂಬ ಮಾಹಿತಿ ಸಿಕ್ಕುತ್ತದೆ ಮಾಹಿತಿಯನ್ನು ತಮ್ಮ ಮಕ್ಕಳಿಗೆ ಮೂಡಿಸುತ್ತಾರೆ ಇದರಿಂದ ಮಕ್ಕಳಿಗೂ ಅನುಕೂಲವಾಗುತ್ತದೆ ತಂದೆ ತಾಯಿಗೂ ಅನುಕೂಲವಾಗುತ್ತೆ ತಂದೆ ತಾಯಿಗೆ ಅನುಕೂಲವಾದರೆ ತನ್ನ ಹಿಂದೆ ಪೀಳಿಗೆ ಮುಂದೆ ಪೀಳಿಗೆ ಪ್ರತಿಯೊಬ್ಬರಿಗೂ ಅದರಿಂದ ಆಗುವ ಅನುಕೂಲಗಳನ್ನು ಅವರು ಹೇಳಿಕೊಡುತ್ತಾರೆ